ನಾನು ಭೌತಿಕ ಪುಸ್ತಕಗಳನ್ನು ಓದಲು ಇಚ್ಚಿಸುತ್ತೇನೆ ಏಕೆಂದರೇ ಭೌತಿಕ ಪುಸ್ತಕಗಳಲ್ಲಿ ಮಹಾಭಾರತವಾಗಿರ್ಬೋದು ರಾಮಾಯಣವಾಗಿರ್ಬೋದು ವಾಲ್ಮೀಕಿಯ ಜನ್ಮ ವೃತ್ತಾಂತ ಆಗಿರ್ಬೋದು ಮತ್ತು ಹೀಗೆ ಹಲವಾರು ಮಹಾನ್ ಪ್ರೇಕ್ಷಕರು ಅಥ್ವ ಪ್ರೇಕ್ಷಕರು ಮತ್ತು ಮಹಾನ್ ಸಾಧಕರ ಬಗ್ಗೆ ಪುಸ್ತಕಗಳ ಮೂಲಕ ತಿಳಿದುಕೊಳ್ಳಬಹುದು ಪುಸ್ತಕಗಳನ್ನು ಓದೋರಿಂದ ತುಂಬ ಉಪಯುಕ್ತವಾದ ಮಾಹಿತಿಯು ಕೂಡ ದೊರೆಯುತ್ತದೆ ಪ್ರತೀ ಈಗ ರಾಮಾಯಣದಲ್ಲಿ ರಾಮ ಮತ್ತು ರಾಮನ ಜೀವನ ಚರಿತ್ರೆಯನ್ನು ಸಹ ತಿಳಿಯಬೋದು ಮಹಾಭಾರತದಲ್ಲಿ ಕೃಷ್ಣ ಮತ್ತು ಕೃಷ್ಣಾರ್ಜುರ ಯುದ್ಧವನ್ನು ಇವಾ ಕೃಷ್ಣಾರ್ಜುನರ ಬಾಂಧವ್ಯ ಹೇಗಿತ್ತು ಅಂದು ತಿಳಿಯಬೋದು ಅರ್ಜುನ ಹೇಗೆ ಮಹಾಭಾರತದಲ್ಲಿ ಯುದ್ಧ ಮಾಡಿದನೆಂದ್ ತಿಳಿಬೋದು ಕೃಷ್ಣ ಹೇಗೆ ಬೋಧನೆ ಮಾಡಿದನೆಂದು ತಿಳಿಯಬೋದು ಇಲೆಕ್ಟ್ರಾನಿಕ ಇಲೆಕ್ಟ್ರಾನಿಕ ಆವೃತ್ತಿಯನ್ನು ಓದಲು ಇಚ್ಚಿಸುತ್ತೇನೆ ಏಕೆಂದರೆ ಅದು ಕೂಡ ಎಲೆಕ್ಟ್ರಾನಿಕ್ಗಳನ್ನು ನಾವು ಯಾವ ರೀತಿಯಾಗಿ ಎಲೆಕ್ಟ್ರಾನಿಕ್ಗಳನ್ನು ಉಪಯೋಗಿಸಬೋದು ಒಂದು ಎಲೆಕ್ಟ್ರಾನಿಕಿನಿಂದ ನಮಗೆ ಯಾವ ರೀತಿಯಾದ ಯಾವ ರೀತಿಯಾದ ಉಪಯುಕ್ತವಿದೆ ಮತ್ತು ಅದರಲ್ಲಿ ನಾವು ಯಾವ ತರಹವಾಗಿ ನಾವು ಯೂಸ್ ಮಾ ಒಂದು ಉಪ ಉಪಕರಣವನ್ನು ಉದಾಹರಣೆಗೆ ಈಗ ಮೊಬೈಲನ್ನು ತೊಗೊಂಡರೆ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದರಿಂದ ಅದರಲ್ಲಿರೋ ಪ್ರತಿಯೊಂದು ಪಾರ್ಟ್ಸನ್ನು ನಾವು ಬಿಚ್ಚಿ ಅಥವ ಅದು ತೆಗೆದು ನೋಡುವ ಸೌಕರ್ಯಗಳು ಸಹ ಸಿಗುತ್ತದೆ ಕಂಪ್ಯೂಟರ್ ಕೂಡ ತಗೊಂಡರೆ ಕಂಪ್ಯೂಟರ್ನಲ್ಲಿರುವ ಪ್ರತಿಯೊಂದು ಮಾಹಿತಿಯನ್ನು ಅಥ್ವ ಹಾರ್ಡ್ವೇರ್ ಆಗಿದು ಸಾಫ್ಟವೇರ್ ಆಗಿರ್ಬೋದು ಕಿಬೋರ್ಡ್ ಆಗಿರ್ಬೋದು ಮೌಸ್ ಆಗಿರ್ಬೋದು ನಮಗೆ ಯಾವುದಾದ್ರು ಒಂದು ಅದು ವೇಷ್ಟಾಗಿದ್ದರೆ ಅದನ್ನು ಬಿಚ್ಚಿ ನಾವು ಏನಾಗಿದೆ ಅಂತ ನೋಡಿಕೊಳ್ಳೋದರಿಂದ ಅದರಿಂದ ನಮಗೆ ತುಂಬ ತುಂಬ ತುಂಬ ಅಂದರೆ ನಾಲೇಜು ಇಂಪ್ರೂವ್ ಆಗುತ್ತದೆ ಆದರಿಂದ ನಾವು ಪ್ರತಿಯೊಂದನ್ನು ಆಯ್ಕೆ ಮಾಡಿಕೊಂಡಾಗ ಭೌತಿಕ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡಾದಾಗಲೂ ನಮಗೆ ಉಪಯುಕ್ತವಾದ ಮಾಹಿತಿಯು ದೊರೆಯುತ್ತದೆ ಇಲೆಕ್ಟ್ರಾನಿಕ್ ಆವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರೊ ಅದರಿಂದ ನಮಗೆ ಅದರಿಂದ ನಮಗೇ ತುಂಬ ಉಪಯುಕ್ತವಾದ ಮಾಹಿತಿ ದೊರೆಯುತ್ತದೆ ಆಡಿಯೋ ಪುಸ್ತಕಗಳು ಆಡಿಯೋ ಪುಸ್ತಕಗಳಿಂದ ನಮ್ಮ ಹಳೇಗಾಲದಲ್ಲಿ ಆಡಿಯೋಗಳು ಚಾಲ್ತಿಯಲ್ಲಿದ್ದ ಕಾರಣ ನಾವು ಆ ಆಡಿಯೋಗಳನ್ನು ಕೇಳಲು ಇಚ್ಛಿಸುತ್ತಿದ್ದೇವೆ ಏಕೆಂದರೆ ಅವು ಈಗ ಸಿಗುವುದು ತುಂಬ ಅಷ್ಟಕ್ಕೆ ಅಷ್ಟೇ ಆದರೆ ನಮ್ಮ ಮನೆಯಲ್ಲಿ ಒಂದು ಹಳೆ ರೇಡಿಯೋ ಇದ್ದ ಕಾರಣ ನಾನು ಅದರಲ್ಲಿ ಬರ್ತಕ್ಕಂಥ ಡಿ ಡಿ ಚಂದನ ವಾಹಿನಿಯಲ್ಲಿ ಬರುವಂತಹ ಒಂದು ಪ್ರ ಒಂದು ಪ್ರಸಾರ ವಾಹಿನಿಯನ್ನು ನಾನು ಕೇಳಲು ಇಚ್ಚಿಸುತ್ತಿದ್ದೆ ಆ ಪುಸ್ತಕದ ಆ ಪು ಒಂದು ಘಟನೆಯನ್ನು ಆ ಪುಸ್ತಕದಲ್ಲಿ ಇರುವಂಥ ಘಟನೆ ಅನ್ನು ಸಹ ನಾವು ಮರಳಿ ಮರಳಿ ತಿಳಿದುಕೊಳ್ಳಬೋದು ಏಕೆಂದರೆ ಅದರಲ್ಲಿ ಮೊದಲು ಸಂಗೀತಗಳು ಸಹ ಬರುತ್ತಿದ್ದವು ಆಡಿಯೋ ಸಂಗೀತಗಳು ಆ ಸಂಗೀತಗಳನ್ನು ಅದು ಸಂಗೀತಗಳು ಓಲ್ಡ್ ಆಗಿರೋದ್ರಿಂದ ಹಳೇ ಜಾನಪದ ಗೀತೆಗಳಾಗಿರೋದರಿಂದ ಅವುಗಳನ್ನು ಕೇಳಿದರೆ ನಮ್ಮ ಹಳೇ ಜಾನಪದ ರಂಗಭೂಮಿಯಲ್ಲಿ ನಾವು ಹೇಗೆ ಪ್ರ ಪ ಹೇಗೆ ಮುಂದುವರಿಯಬೋದೆಂದು ತಿಳಿಯುತ್ತದೆ ಅದರಿಂದ ನಮ್ಮ ಜನಪದ ರಂಗ ಭೂಮಿಯು ಕಲಾಕ್ಷೇತ್ರದಲ್ಲಿ ಬೆಳೆಯಲು ಈ ಆಡಿಯೋ ಪುಸ್ತಕಗಳು ಆಡಿಯೋ ಪುಸ್ತಕಗಳು ಉಪಯುಕ್ತವಾಗುತ್ತವೆ ಎಂದು ಇಚ್ಛಿಸುತ್ತೇನೆ